ನಾವು ಗಣೇಶನ ಹಬ್ಬದಲ್ಲಿ ಗಣೇಶನ ಮೂರ್ತಿಯನ್ನು ಹೆ ಎರೆ ಮಣ್ಣು ತಂದು ಗಣೇಶನ ಮೂರ್ತಿಯನ್ನು ಮಾಡಿದ್ದೇವೆ ಅದನ್ನು ತಂದು ಅದಕ್ಕೆಲ್ಲ ಮಣ್ಣೆಲ್ಲ ತಂದು ಗಣೇಶನ ಮೂರ್ತಿ ಹೇಗಿರುತ್ತೋ ಹಾಗೆ ರೆಡಿ ಮಾಡಿ ಅದಕ್ಕೆ ಬೇಕಾಗಿರೋ ಸಾಮಾನೆಲ್ಲ ಗಣೇಶನ್ನೆಲ್ಲ ರೆಡಿ ಮಾಡಿ ಅದಕ್ಕೆ ಬೇಕಾಗಿರೋ ಊಟ ಎಲ್ಲ ಹಬ್ಬದಲ್ಲಿ ಮಾಡಿ ಗಣೇಶನಿಗೆ ನೈವೇದ್ಯವನ್ನು ನೀಡ್ತೇವೆ ಆ ಅನುಭವ ತುಂಬ ಚೆನ್ನಾಗಿರುತ್ತೆ ಗಣೇಶ ಎಲ್ಲರೂ ಸೇರಿಕೊಂಡು ಗುಂಪಾಗಿ ನಾವು ಸ್ನೇಹಿತರೆಲ್ಲ ಸೇರಿಕೊಂಡು ಗಣೇಶನ ಮೂರ್ತಿ ಮಾಡಿದ್ವಿ ಅದು ಒಳ್ಳೆಯ ಅನುಭವ ಆಗುತ್ತೆ ದೇವರ ಮೂರ್ತಿ ಮಾಡೋದ್ರಿಂದ ನಮಗೂ ಖುಷಿಯಾಗುತ್ತೆ ಒಳ್ಳೆಯದಾಗುತ್ತೆ ಗಣೇ ಗ ಗಣೇಶ ವಿಘ್ನ ವಿನಾಶಕವಾಗಿರ್ತಾನೆ ಎಲ್ಲ ಕಷ್ಟಗಳಲ್ಲೂ ನಮಗೆ ಒಳ್ಳೆಯದನ್ನು ಮಾಡ್ತಾನೆ ಗಣೇಶನ ಮೂರ್ತಿ ಮಾಡಿ ನಮಗೆ ತುಂಬ ಒಳ್ಳೆಯ ಅನುಭವ ಆಯಿತು ಒಳ್ಳೆಯ ಒಳ್ಳೆಯದಾಯಿತು